ನಮ್ಮ ಭಾರತದಲ್ಲಿ ಆರೋಗ್ಯ ಕ್ಷೇತ್ರ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ಬೇರೇ ಬೇರೆ ರಾಷ್ಟ್ರಗಳಿಗೆ ಹೋಗಬೇಕಾದ ಪರಿಸ್ಥಿತಿನೆಲ್ಲ ನಮ್ಮ ಭಾರತ ದೇಶದಲ್ಲೇ ಎಲ್ಲ ಥರ ಸೌಲಭ್ಯವೂ ಇದೆ ಯಾವ್ಯಾವ ಥರ ರೋಗಗಳಿರ್ತವೆ ಎಲ್ಲದಕ್ಕೂ ಔಷಧಿ ಎಲ್ಲ ನಮ್ಮ ಭಾರತದಲ್ಲೇ ಇದೆ ನಮ್ಮ ಸುತ್ತಮುತ್ತ ಇರೋ ಆಸ್ಪತ್ರೆಗಳು ಗೌರ್ಮೆಂಟ್ ಆಸ್ಪತ್ರೆ ಎಲ್ಲ ತುಂಬ ಚೆನ್ನಾಗಿದೆ ಕ್ಲೀನೂ ಇರುತ್ತೆ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾರೆ ಎಲ್ಲ ಏನು ನಮಗೆ ಸಡನ್ನಾಗಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೂ ಬೇಗ ಆಸ್ಪತ್ರೆಗೆ ಹೋಗ್ಬೌದು ಹತ್ರನೇ ಇದೆ ಅಂಬುಲೆನ್ಸ್ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿದೆ ಎಲ್ಲ ಎಲ್ಲ ಥರ ಫೆಸಿಲಿಟೀಸ್ಗಳು ಇದೆ ಎಲ್ಲ ಹಣವಂತ ಇದರಲ್ಲೂ ತುಂಬ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಅಲ್ಲೂ ಜಾಸ್ತಿ ಬೇರೆ ಪ್ರವೇಟಿಗೆ ಹೋದ್ರೆ ಅಲ್ಲಿ ತುಂಬ ಜಾಸ್ತಿ ಕಾ ಜಾಸ್ತಿ ಖರ್ಚಾಗುತ್ತೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಜಾಸ್ತಿ ಖರ್ಚಾಗಲ್ಲ ಕಮ್ಮಿಯೇ ಖರ್ಚಾಗುತ್ತೆ ಆದ್ರೆ ಅಲ್ಲಿ ಅಲ್ಲಿ ಶುದ್ಧವೂ ಶುಚಿತ್ವನು ಹಂಗೆ ಚೆನ್ನಾಗಿರುತ್ತೆ ತುಂಬ ಎಲ್ಲ ಕ್ಲೀನ್ ಮಾಡ್ತಲೇ ಇರ್ತಾರೆ ಖರ್ಚು ವೆಚ್ಚಗಳೂ ಸ್ವಲ್ಪ ಕಮ್ಮಿಯಾಗಿರುತ್ತೆ ಅವ್ರು ಮಾಡೋ ಸೇವೆಯೂ ಚೆನ್ನಾಗಿರುತ್ತೆ ಏನೇನು ಬೇಕು ಏನಾಗಿದೆ ಇವಾಗ ಪರ್ ಎಲ್ಲ ಎಲ್ಲ ಹುಷಾರಾಯ್ತ್ ಆ ಥರ ಎಲ್ಲನೂ ವಿಚಾರ್ಸ್ಕಳ್ತಲೇ ಇರ್ತಾರೆ ತುಂಬ ಚೆನ್ನಾಗಿದೆ ತುಂಬ ನೀಟಿರುತ್ತೆ ಆಸ್ಫತ್ರೆ ಎಲ್ಲ ಆರೋಗ್ಯ ಅಂದರೆ ಸಡನ್ ಏನಾದರೂ ಇವಾಗ ಎಮರ್ಜನ್ಸಿ ಅಂತ ಬಂದರೆ ಅವ್ರು ಬೇಗ ಅದ್ರ ಬಗ್ಗೆ ಗಮನ ಕೊಡ್ತಾರೆ ಏನಾಗಿದೆ ಅಂತ ನೋಡಕ್ಕೆ ಬರ್ತಾರೆ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿ ನೋಡಿಕೊಳ್ತಾರೆ ಭಾರತದಲ್ಲಿ ಬೇರೆ ಭಾರತದಲ್ಲೂ ತುಂಬ ಇಲ್ಲಿ ಎಷ್ಟೊಂದು ಕ್ಲಿನಿಕ್ಗಳು ಇದಾವೆ ಅಂದರೆ ತುಂಬ ಇದಾವೆ ಒಂದೊಂದು ಊರಲ್ಲೂ ಒಂದೊಂದು ಇದಾದ ಅಷ್ಟಾಗಿ ಬಿಟ್ಟಿದ್ದಾವೆ ಆರೋಗ್ಯ ಇವಾಗಿಂದು ಇವಾಗಿನ ಟೈಮಲ್ಲಿ ಕೊರೊನ ಬೇರೆ ಬಂತು ಹಾಗಾಗಿ ತುಂಬ ಎಲ್ಲ ಕಡೆಯೂ ತುಂಬ ಎಷ್ಟೋ ಜನ ಸತ್ತೋಗಿಬಿಟ್ರು ಟ್ರೀಟ್ಮೆಂಟ್ ಸಿಗದೆ ಆದರೂ ಅವರೂ ತುಂಬ ಕಷ್ಟಪಟ್ಟರು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡಕ್ಕೂ ಆದರೆ ಸಿಗಲಿಲ್ಲ ಉಸಿರಾಟ ತೊಂದರೆಯಿಂದ ಎಲ್ಲರೂ ಸತ್ತೋಗಿಬಿಟ್ರು ಆದರೂ ಅವರು ಡಾಕ್ಟರು ಡಾಕ್ಟರ್ ಅಂದರೆ ನಮ್ಮ ಜೀವ ಉಳ್ಸೋಕ್ಕೆ ಅವ್ರು ಇರೋದು ಎಷ್ಟೇ ಕಷ್ಟ ಆದರೂ ಉಳಿಸ್ಬಿಡ್ತಾರೆ ಅದು ಏನು ಎಷ್ಟು ಪ್ರಾಬ್ಲಮ್ ಇದ್ರೂ ಅವರು ನೋಡಿಕೊಳ್ತಾರೆ ಸುತ್ತಮುತ್ತ ಆಸ್ಪತ್ರೆಗಳು ಇದಾವೆ ಹಂಗೆ ಸಲ್ಪ ಸ್ವಲ್ಪ ಹುಷಾರಿಲ್ಲ ಅಂದರೆ ಅಲ್ಲಿ ಅಲ್ಲಿ ಹೋಗ್ತೀವಿ ಅಲ್ಲೂ ಚೆನ್ನಾಗಿರುತ್ತೆ ಚೆನ್ನಾಗಿ ಮಾತಾಡ್ಕೊಂಡು ಅವರು ಎಲ್ಲ ಪರಿಚಯ ಆಗಿದ್ದಾರೆ ಗೌರ್ಮೆಂಟ್ ಆಸ್ಪೆಟಲ್ಲಿ ಜಾಸ್ತಿ ಹೋಗೋದು ಗೌರ್ಮೆಂಟ್ ಆಸ್ಪೆಟಲ್ಲು ಬಡೂವ್ರು ಎಲ್ಲ ಎಲ್ಲರೂ ಪ್ರವಿಟ್ ಆಸ್ಪೆಟಲ್ಗೆ ಹೋಗಬೇಕು ಅಂತ ಏನಿಲ್ಲ ಅಂತ ಇರಲ್ಲ ಶ್ರೀಮಂತರು ಇರ್ತಾರೆ ಬಡವ್ರು ಇರ್ತಾರೆ ಹಂಗಾಗಿ ಗೌರ್ಮೆಂಟು ಗೌರ್ಮೆಂಟ್ ಆಸ್ಪತ್ರೆಗೂ ತುಂಬ ಜನ ಹೋಗ್ತಾರೆ ದುಡ್ಡಿರೊ ಅಂಥವ್ರು ಮಾತ್ರ ಪ್ರವೇಟ್ ಆಸ್ಪತ್ರೆಗೆ ಹೋಗ್ತಾರೆ ಆಸ್ಪತ್ರೆಗಳು ಕ್ಲಿನಿಕು ಎಲ್ಲ ತುಂಬ ಚೆನ್ನಾಗಿದೆ ಭಾರತದಲ್ಲಂತೂ ತುಂಬ ಚೆನ್ನಾಗಿದೆ ಕ್ಲಿನಿಕು ಎಲ್ಲ ಯಾವ ಕ್ಲೀನು ಸ್ವಚ್ಛತೆಯಲ್ಲ ತುಂಬ ಚೆನ್ನಾಗಿದೆ ಯಾವಾಗಲೂ ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಕ್ಲೀನ್ ಮಾಡ್ತಲೇ ಇರ್ತಾರೆ ಆದರೂ ಪೇಶಂಟ್ ಕಡೆಯವರು ಸ್ವಲ್ಪ ಗಮನ ಕೊಡ್ಬೇಕು ಅವರು ಅವರು ಅವ್ರು ಕ್ಲೀನ್ ಮಾಡ್ತಾ ಹೋಗಿರ್ತಾರೆ ಇವ್ರು ಹಿಂದೆಯಿಂದ ಗಲೀಜು ಮಾಡ್ಕೊಂಡೇ ಬರ್ತಾರೆ ಚೆನ್ನಾಗಿ ಅವ್ರು ಕ್ಲೀ ಅವ್ರ ಆಸ್ಪತ್ರೆ ಹೆಂಗ್ ಇರ್ಬೇಕು ಆ ಥರ ಇರುತ್ತೆ ಅದೇ ಅಸ್ಪತ್ರೆಯಲ್ಲಿ ಮೆಡಿಷನ್ಗಳೆಲ್ಲವೂ ಸಿಗೊ ಅಂಥ ಸೌಲಭ್ಯಗಳನ್ನು ಮಾಡ್ಬಿಟ್ಟಿದಾರೆ ಅಲ್ಲಿ ಇಲ್ಲಿ ಆಸ್ಪತ್ರೆ ಇದೆ ಅಂದರೆ ಅಲ್ಲೇ ಕೆಳಗೇ ಇರುತ್ತೆ ಇವಾಗ ಹೆಂಗಂದ್ರೆ ಆಸ್ಪತ್ರೆ ಮೆಡಿಶನ್ ಎಲ್ಲ ಬರ್ಕೊಬಂದು ಅವಾಗಲೇ ಬಿಲ್ ಕೊಡಬೇಕು ಅಂತ ಏನಿಲ್ಲ ಲಾಸ್ಟಿಗೆ ಹೋಗ್ಬೇಕಾರೆ ಡಿಸ್ಚಾರ್ಜ್ ಮಾಡ್ಕಂಡು ಹೋಗಬೇಕಾದ್ರೆ ಬಿಲ್ ಕೊಡ್ಬೋದು ಖರ್ಚೆಲ್ಲ ಎಲ್ಲದೂ ಏನಾದರೂ ಗೌರ್ಮೆಂಟ್ ಆಸ್ಪತ್ರೆಲಾದರೆ ಕಮ್ಮಿ ಇರುತ್ತೆ ಖರ್ಚು ಪ್ರೈವೇಟ್ ಆದರೆ ತುಂಬ ಕಷ್ಟ ಆಗುತ್ತೆ ಸೇವೆಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಡಾಕ್ಟರ್ಗಳು ಎಲ್ಲ ಚೆನ್ನಾಗಿರುತ್ತೆ ಆದರೂ ತುಂಬ ಆಸ್ಪತ್ರೆಗಳಿದಾವೆ ಎಲ್ಲರೂ ಚೆನ್ನಾಗಿ ಯಾವ ಯಾ ಎಲ್ಲಿ ಹೋದರೂ ಯಾವ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅನ್ಸುತ್ತೆ ಎಲ್ಲ ಚೆನ್ನಾಗಿ ನೋಡ್ತಾರೆ ತುಂಬ ಚನಾಗಿದ್ ಆಸ್ಪತ್ರೆ ಸ್ವಚ್ಛತೆ ಮೆಡಿಶನ್ಗಳ್ ವ್ಯವಸ್ತೆ ಎಲ್ಲದು ಚೆನ್ನಾಗಿದೆ ತುಂಬ ಆಸ್ಪತ್ರಿಗೆ ಹೋದ್ರೆ ಇವಾಗಂತೂ ತುಂಬ ಎಲ್ಲರ್ಗೂ ಕೊರೊನ ಅಂತ ಬಂತು ಹುಷಾರಿರ್ಲಿಲ್ಲ ಎಲ್ಲ ಮನೆಲ್ಲೇ ಎಲ್ಲ ಮೆಡಿಶನ್ನು ಹೊರ್ಗಡೆಯೇ ಬರಂಗಿಲ್ಲ ಅಂತಿದ್ದರೂ ಆಸ್ಪತ್ರೆ ಅವರು ತುಂಬ ಕಷ್ಟಪಟ್ಟಿದ್ದಾರೆ ರಾತ್ರಿ ಹಗಲು ಅಂತ ಕಾಣ್ದೆಯೇ ತುಂಬ ಕಷ್ಟಪಟ್ಟಿದ್ದಾರೆ ಅದು ಭಾರತದಲ್ಲಿ ತುಂಬ ತುಂಬ ಕಷ್ಟ ಆಗಿಬಿಡ್ತು ಕೊರೊನ ಬಂದ ಟೈಮಲ್ಲಿ ಎಲ್ಲ ಹಗ್ಲು ರಾತ್ರಿ ಅಂದು ಕಷ್ಟಪಟ್ಟಿದ್ದಾರೆ ಅವ್ರಿಗೆ ತುಂಬ ಟ್ಯಾಂಕ್ಸ್ ಎಲ್ಲರ ಜೀವ ಜೀವ ಎಲ್ಲ ಉಳ್ಸಿದ್ದಾರೆ ಎಲ್ಲರೂ ಎಲ್ಲ ಮನುಷ್ಯರು ಅಷ್ಟೇ ದೇವ್ಸ್ಥಾನಕ್ಕೆ ಹೋಗದ್ ಬಿಟ್ಟರೆ ಬೇಡ್ಕಳದು ಅಂದರೆ ದೇವ್ಸ್ಥಾನಕ್ಕೆ ಹೋಗ್ತಾರೆ ಅದರಲ್ಲಿ ದೇವ್ರನ್ನ ಬಿಟ್ಟರೆ ಬೇಡ್ಕಳದು ಅಂದರೆ ಡಾಕ್ಟರನ್ನೇ ತುಂಬ ಕೇಳಿಕೊಳ್ತಾರೆ ಉಳ್ಸಿಕೊಡಿ ಏನೂ ಉಳ್ಸಕ್ಕೆ ಆಗಿಲ್ಲ ಅಂದ್ರೂ ಡಾಕ್ಟರ್ಗಳು ತುಂಬ ಪ್ರಯತ್ನಪಟ್ಟೂ ಉಳ್ಸ್ಕೊಟ್ಟಿದ್ದಾರೆ ಉಳ್ಸ್ಕೊಡೊಕ್ಕೆ ಆಗದೆ ಇದ್ದರೆ ಉಳ್ಸ್ಕೊಡೋಕ್ಕೂ ಆಗಿಲ್ಲ ಸ್ವಲ್ಪ ಜನನ್ನ ಆದರೂ ತುಂಬ ಅವರು ತುಂಬ ಚೆನ್ನಾಗಿ ಎಲ್ಲ ನೋಡ್ತಾರೆ ಏನು ಹುಷಾರಿಲ್ಲ ಬನ್ ಬಂದು ಚೆನ್ನಾಗಿ ಅವರು ಅವ್ರ ಮನೆಯವರು ಅವ್ರ ಹತ್ರದವ್ರ್ ಥರವೇ ಕೂರಿಸ್ಕೊಂಡು ಮಾತಾಡಿ ಏನೇನು ಏನು ಹುಷಾರಿಲ್ಲ ಹೆಂಗಿದಿರಾ ಹೌದಾ ಮತ್ತೆ ಆ ಥರ ಎಲ್ಲ ಕೇಳಿಕೊಂಡು ಚೆನ್ನಾಗಿ ಮಾತಾಡಿಸ್ತಾರೆ ಆಮೇಲೆ ಬಂದಮೇಲೆ ಆಮೇಲೆ ಮತ್ತೆ ಇನ್ನೊಂದು ಸಲ ಅವ್ರು ನೆನಪಿಟ್ಕೊಂಡಿರ್ತಾರೆ ಹೌದ ನೀವೇನಾ ಚೆನ್ನಾಗಿದಿರಾ ಇವಾಗ ಹೇಗಿದೀರಾ ಕಮ್ಮಿ ಆಯಿತಾ ಹಂಗೆಲ್ಲ ಕೇಳ್ತಾ ಇರ್ತಾರೆ ಅವರೂ ಒಂದು ಸಲ ನೋಡಿಬಿಟ್ಟು ಪರಿಚಯ ಆದರೆ ಯಾವಾಗ್ಲಾದ್ರೂ ಸಿಕ್ಕಾಗಲೂ ಬಂದು ನೋಡಿದಾಗ್ಲೂ ಅವ್ರಿಗೆ ಗೊತ್ತು ಅವರು ಗುರ್ತು ಹಿಡಿತಾರೆ ಎಲ್ಲರನ್ನೂ ತುಂಬ ಜನ ಮಾತಾಡಿಸ್ತಾರೆ ಚೆನ್ನಾಗಿ ಎಲ್ಲರನ್ನೂ ಅವ್ರಿಗೆ ಏನೇನು ಬೇಕು ಎಲ್ಲ ಚಿಕಿತ್ಸೆನೂ ಕೂಡ ಇದು ಅವ್ರ್ದಾಗಿರುತ್ತೆ ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ ಗೌರ್ಮೆಂಟ್ ಆಸ್ಪತ್ರೇಲಿ ಸ್ವಲ್ಪ ಸ್ವಲ್ಪ ಕ್ಲೀನಿ ಸ್ವಲ್ಪ ಜಾಸ್ತಿ ಆಗಬೇಕು ಕ್ಲೀನ್ ಮಾಡ್ತಾರೆ ಆದರೂ ಅವರು ಬೈಕೊಂಡು ಬೈಕೊಂಡೇ ಮಾಡ್ತಾರೆ ಅವ್ರ ಕೆಲಸದವ್ರು ನಮಗೂ ಗೊತ್ತಾಗುತ್ತೆ ಅವರಿಗೂ ಕಷ್ಟ ಎಷ್ಟು ಕ್ಲೀನ್ ಮಾಡಿದ್ರೂ ಮತ್ತೆ ಹಂಗೆ ಮಾಡ್ತಾರೆ ಅಂತೆಲ್ಲ ಅವರಿಗೂ ಸಿಟ್ಟು ಬರುತ್ತೆ ಆದರೂ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಂಥರ ದುರಂಕಾರ್ದಲ್ಲಿ ಮಾತಾಡ್ತಾರೆ ಜನಗಳು ತುಂಬ ಅದು ಬಿಟ್ರೆ ಆಸ್ಪತ್ರೆ ಬಗ್ಗೆ ಮಾತಾಡಂಗಿಲ್ಲ ಡಾಕ್ಟರು ಅವರು ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಖುಷಿಯಾಗುತ್ತೆ ಈ ಥರ ಏನಾದ್ರೂ ಎಮರ್ಜನ್ಸಿ ಅಂತ ಬಂದರೆ ಅವರು ಬೇಗ ಬಂದು ಆರೋಗ್ಯ ನಮ್ಮ ಏನಾಗಿದೆ ಅಂತ ಚಕ್ ಮಾಡಕ್ಕೆ ಸ್ಟಾಟ್ ಮಾಡಿಬಿಡ್ತಾರೆ ಏನೇ ಪ್ರಾಬ್ಲಮ್ ಆದರೂ ಉಳಿಸ್ಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಈಗಂತೂ ಆ್ಯಕ್ಸಿಡೆಂಟ್ಗಳು ತುಂಬ ಆಗ್ತಿದೆ ಕೈ ಕಾಲು ಮುರ್ಕೊಳೋದು ಬರಿ ಚಿಕ್ಕ ಚಿಕ್ಕ ಮಕ್ಕಳೇ ತುಂಬ ಆ್ಯಕ್ಸಿಡೆಂಟ್ ಆಗಿ ಕೈ ಕಾಲು ಎಲ್ಲ ಮುರ್ಕಂಡು ಮನೆಲಿ ಕೂರೊ ಪರಿಸ್ಥಿತಿ ಬಂದಿದೆ ಆದರೂ ಅವರು ಎರಡೇ ದಿನಕ್ಕೆ ಆಪ್ರೇಷನ್ ಮಾಡಿ ಒಂದೇ ದಿನಕ್ಕೆ ಆಪ್ರೇಷನ್ ಮಾಡಿ ಒಂದು ಒಂದೇ ಒಂದು ಆರು ತಿಂಗಳು ಬೇಕಾಗುತ್ತೆ ಅವ್ರು ನಡೆಯಕ್ಕೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು ಡಾಕ್ಟರ್ ಇನ್ ಇಂದಲೇ ಅರ್ಧಕ್ಕೆ ಅರ್ಧ ಜನ ಜೀವನ ಮಾಡ್ತಿದ್ದಾರೆ ಈಗ ತುಂಬ ಜನ ಮಾತ್ರೆ ಟ್ಯಾಬ್ಲೆಟ್ ಅವ್ರ ಆರೋಗ್ಯ ಸರಿಯಿಲ್ಲ ಅಂತ ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ ಆ ಟ್ಯಾಬ್ಲೆಟ್ ಕುಡಿತಲೇ ಅವ್ರು ಜೀವನ ಮಾಡ್ತಿರ್ತಾರೆ ಜೀವನ ಮಾಡೋ ಪರಿಸ್ಥಿತಿ ಬಂದಿದೆ ಮತ್ತು ಹಂಗೆ ಡಾಕ್ಟರ್ಗಳು ತುಂಬ ಚೆನ್ನಾಗಿ ನೋಡ್ತಾರೆ ಎಲ್ಲ ಚೆನ್ನಾಗಿ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸಿಕೊಂಡು ಏನೇನು ತೊಂದರೆ ಇದೆ ಎಲ್ಲ ಕೇಳಿಕೊಂಡು ಮಾತಾಡ್ತಾರೆ ತುಂಬ ಖುಷಿಯಾಗುತ್ತೆ ನಮ್ಮ ಭಾರತದಲ್ಲಿ ಬೇರೆ ರಾಷ್ಟ್ರಗಳಲ್ಲಿ ಹೆಂಗೆ ಅಂತ ಗೊತ್ತಿಲ್ಲ ಆದರೆ ಬಾಲ್ ಬೇರೆ ರಾಷ್ಟ್ರಗಳನ್ನು ಭಾರತ ಹೋಲಿಸಿದ್ರೆ ನಮ್ಮ ಭಾರತವೇ ನಮಗೆ ತುಂಬ ಹೆಮ್ಮೆಪಡುತ್ತರ ಇದೆ ಆಸ್ಪತ್ರೆಗಳೆಲ್ಲ ಕ್ಲಿನಿಕ್ಕೂ ಅಷ್ಟೇ ನಮಿಗೆ ಏನು ಬೇಕು ಬೇರೆ ಇದಕ್ಕೆ ಹೋಗೋ ಥರವೇ ಇರಲ್ಲ ಆಸ್ಪತ್ರೆಯಲ್ಲಿ ಆಸ್ಪತ್ರೆಗೋದರೆ ಅಲ್ಲಿ ಅಲ್ಲಿ ಕೆಳಗೆ ಮೆಡಿಕಲ್ಲು ಮೆಡಿಶನ್ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಏನು ಬೇಕು ಏನು ಬೇಡ ಎಲ್ಲವೂ ಅಲ್ಲೇ ನೋಡ್ಕೋಬೋದು ಅಲ್ಲೇ ತಗೋಬೋದು ಮತ್ತೆ ಬೇರೆ ಕಡೆ ಹುಡ್ಕಂಡು ಹೋಗೋ ಪರಿಸ್ಥಿತಿ ಬರಲ್ಲ ಹಂಗೆ ಎಲ್ಲ ಹತ್ರನೇ ಇರುತ್ತೆ ಈ ಬ್ಲಡ್ಡಿಂದು ಬ್ಲಡ್ ಅದೊಂದು ಸ್ವಲ್ಪ ಸಮಸ್ಯೆ ಇದೆ ಅದೂ ಬ್ಲಡ್ಡು ಅದೊಂದೇ ಬೇಗ ಎಮರ್ಜನ್ಸಿ ಬೇಕು ಅಂದರೆ ಸಿಗಲ್ಲ ಸಿಗುತ್ತೆ ಆದರೂ ಸ್ವಲ್ಪ ಎಲ್ಲರಿಗೂ ಬೇಗ ಬೇಗ ಸಿಗಲ್ಲ ಯಾವಾಗ್ಲಾದ್ರೂ ಒಂದೊಂದು ಸಲ ಅಷ್ಟೇ ಬೇಗ ಸಿಗುತ್ತೆ ಅದೊಂದು ಆದರೂ ಆಂಬುಲೆನ್ಸ್ ಮಾತ್ರ ತುಂಬ ಹೆಮ್ಮೆ ಪಡಬೇಕು ಅವ್ರು ಏನು ನಾವು ಯಾವಾಗ ಕಾಲ್ ಮಾಡಿದರೂ ಬೇಗ ಬಂದುಬಿಡ್ತಾರೆ ಸ್ಪೀಡಾಗೇ ಬರ್ತಾರೆ ಆರೋಗ್ಯ ಉಳಿಸ್ತಾರೆ ಅವ್ರಿಂದಲೇ ಇನ್ನು ಅವ್ರಿಂದಲೇ ಅರ್ಧಕ್ಕೆ ಅರ್ಧ ಜನ ಬದ್ಕಿದ್ದಾರೆ ಅಂತಲೇ ಹೇಳ್ಬೋದು ಎಮರ್ಜನ್ಸಿ ಅವ್ರು ಬರ ಅವ್ರು ಕರ್ಕಂಡ್ಬಂದು ಸೇರಿಸಿ ಚೆನ್ನಾಗಿ ಎಲ್ಲರನ್ನೂ ಕರ್ಕಬಂದು ಆಸ್ಪತ್ರಿಗೆ ತಲುಪಿಸ್ತಾರೆ ಅವರು ಒಂಥರ ದೇವ್ರ ಥರವೇ ಕಷ್ಟ ಇದ್ರಲ್ಲಿ ಬಂದ್ಬಿಟ್ಟು ಕರ್ಕೊ ಹೋಗ್ತಾರೆ ಅಂತ ಏನಾರೂ ಆ್ಯಕ್ಸಿಡೆಂಟ್ ಆದಾಗ ಬೇರೆ ಯಾರೂ ಬರೋದೇ ಇಲ್ಲ ನಾ ಕಿ ಏನು ನಮ್ಮೇಲೆ ಬರುತ್ತೆ ಅಂತ ಅವ್ರು ಬರೋದೇ ಇಲ್ಲ ಆದರೆ ಆಂಬುಲೆನ್ಸ್ ಅವರು ಕಾಲ್ ಮಾಡಿದ ತಕ್ಷಣ ಬಂದು ಕರ್ಕಂಡು ಹೋಗ್ತಾರೆ ಅವ್ರಿಗೆ ಯಾವ್ದೂ ಇದಿಲ್ಲ ಅವ್ರ ಜೀವ ಉಳಿಸೋದೊಂದೇ ಅವ್ರ್ದು ಇದಾಗಿರುತ್ತೆ ತುಂಬ ಖುಷಿಯಾಗುತ್ತೆ ಅವರು ಫೋನ್ ಮಾಡಿದ ತಕ್ಷಣ ಬಂದು ಬಿಡ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರು ತುಂಬ ಚೆನ್ನಾಗಿ ನೋಡಿಕೊಳ್ತಾರೆ ಎಲ್ಲರೂ ಅಷ್ಟೇ ಹಂಗೆ ಅಲ್ಲಿ ಹೋಗೋವರ್ಗೂ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಎಲ್ಲ ಪರಿಚಯ ಆಗಿರ್ತಾರೆ ತುಂಬ ಖುಷಿಯಾಗುತ್ತೆ ಡಾಕ್ಟರೂ ಎಲ್ಲರನ್ನು ಚೆನ್ನಾಗಿ ನೋಡ್ತಾರೆ